ಹಲೋ ಸರ್ ನಮಸ್ತೆ ನನ್ನ ಹೆಸರು ದೀಪಿಕಾ ಅಂತ ಇದು ಹೋಲ ಕಂಪ್ನಿ ಕ್ಯಾಬ್ ಸರ್ವಿಸ್ ಅಲ್ಲವಾ ಸರ್ ನನ್ನ ಗೆಳತಿ ಒಬ್ರು ಮಂಗ್ಳೂರಲ್ಲಿ ಇದ್ದಾರೆ ಅವರು ಅಲ್ಲಿಂದ ಬೆಂಗ್ಳೂರ್ಗೆ ಬರೋದಿದೆ ಅದ್ರ ಬಗ್ಗೆ ನನಗೆ ಸ್ವಲ್ಪ ನಿಮ್ಮದು ಏನಾದ್ರು ಅಲ್ಲಿ ಸೌಲಭ್ಯ ಇದೆಯಾ ಹೇಗೆ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಕವ ಕರೆ ಮಾಡಿದೆ ಸರ್ ಆ ಥರ ಏನಾದ್ರು ಇದ್ರೆ ಅಲ್ಲಿಂದ ಬೆಂಗಳೂರ್ಗೆ ಬರೋದಕ್ಕೆ ಎಷ್ಟು ಅವರ್ ಟೈಮ್ ಆಗತ್ತೆ ಸೊ ಅದಕ್ಕೆ ದರ ಎಷ್ಟು ಆಗುತ್ತೆ ಅಂತ ನೀವು ನನಗೆ ಹೇಳ್ತೀರಾ ಸರ್ ಅವ್ರು ನಾಳೆ ಹತ್ತು ಗಂಟೆಗೆ ಅಲ್ಲಿ ಬಿಟ್ಟರೆ ಎಷ್ಟು ಹೊತ್ಗೆ ಇಲ್ಲಿ ರೀಚಾಗ್ತಾರೆ ಅವರಿಗೆ ಒಂದು ಇಲ್ಲಿ ಕಾರ್ಯಕ್ರಮ ನಾಳೆ ನಾಲ್ಕು ಗಂಟೆಗೆ ಇರೋದರಿಂದ ಅವ್ರು ಇಲ್ಲಿ ರೀಚಾಗಕ್ಕೆ ಆಗುತ್ತಾ ಆಗೋದಾದರೆ ಸರ್ ನಾನು ನಿಮಗೆ ಅವ್ರ ನಂಬರ್ನ ಹೇಳ್ತೀನಿ ನೋಟ್ ಡೌನ್ ಮಾಡಿಕೊಳ್ಳಿ ಅವರು ಅಲ್ಲಿ ಪಿಕ್ ಮಾಡ್ಕೊಂಡು ಬಂದು ಅವ್ರನ್ನ ಇಲ್ಲಿ ಡ್ರಾಪ್ ಮಾಡಬೇಕಾಗತ್ತೆ ಸರ್ ಅವರ ನಂಬರ್ ಬಂದು ನೈನ್ ಏಯ್ಟ್ ಸೆವೆನ್ ಸಿಕ್ಸ್ ಫೈಯ್ ಫೋರ್ ತ್ರೀ ಟೂ ಒನ್ ಝೀರೋ ಅವರು ನೀವು ಅಲ್ಲಿ ಮಂಗ್ಳೂರು ಸರ್ಕಲ್ಲಲ್ಲಿ ಹೋಗಿ ಕಾಲ್ ಮಾಡಿದಾಗ ಅವ್ರು ನಿಮಗೆ ಹಡ್ರೆಸ್ ಹೇಳ್ತಾರೆ ಸರ್ ಎಲ್ಲಿಂದ ಬರಬೇಕು ಏನು ಅಂತ ಸರ್ ತ್ಯಾಂಕ್ ಯು ಸರ್